ಮಗ ಆನ್ಲೈನಲ್ಲಿ ಬ್ಯಾಗು ಬುಕ್ ಮಾಡಿದ್ದ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಸರಿಯಪ್ಪ ಬುಕ್ ಮಾಡು ನನಗೂ ಒಂದು ಬೇಕು ಅಂಥೇಳ್ದೆ ತರಿಸ್ಕೊಟ್ಟ ಬ್ಯಾಗ್ ನೋಡಿದ್ರೆ ಚೆನ್ನಾಗಿತ್ತು ತೆಗೆದ್ರೆ ಸ್ವಲ್ಪವೂ ಚೆನ್ನಾಗಿಲ್ಲ ಜಿಪ್ ಚೆನ್ನಾಗಿಲ್ಲ ಅದು ಬಟ್ಟೆ ಚೆನ್ನಾಗಿಲ್ಲ ಏನೂ ಇಡೋಕ್ಕಾಗೊಲ್ಲ ನೋಡೋಕ್ಕೆ ಮಾತ್ರ ದೊಡ್ದಾಗಿ ಕಾಣಿಸುತ್ತೆ ಎರ್ಡು ಬಟ್ಟೆಯಿಟ್ರೆ ಮೇಲೆ ಕಾಣಿಸುತ್ತೆ ಅಂಥದ್ದು ಬುಕ್ ಮಾಡಿದ್ದಾನೆ ಚಿಲ್ಲಾಬಿಲ್ಲಿಯಾಗಿದೆ ಅದು ನೋಡೋಕ್ಕೆ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ನೋಡಿದ್ರೆ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಸಿಗಿದು ಸಿಗಿದು ಹೋಗಿದೆ ಹರ್ದು ಹರ್ದು ಹೋಗಿದೆ ಆಮೇಲೆ ಬೆಲ್ಟ್ ನೋಡೋಕ್ಕೋದ್ರೆ ಕಿತ್ತೋಗಿದೆ ಕಲರು ಚೆನ್ನಾಗೇ ಇಲ್ಲ ಸ್ವಲ್ಪವೂ ಚೆನ್ನಾಗಿಲ್ಲ ಇಷ್ಟವೇ ಆಗ್ಲಿಲ್ಲ ಅದು ಬುಕ್ ಮಾಡುವಾಗ ನೋಡಿದ್ರೆ ಎಷ್ಟೋ ಚೆನ್ನಾಗಿ ಕಾಣಿಸ್ತು ಆಮೇಲೆ ನೋಡೋಕ್ಕೋದ್ರೆ ಸ್ವಲ್ಪ ತೀರ ಚೆನ್ನಾಗಿಲ್ಲ ಬೆಲೆ ನೋಡಿದ್ರೆ ಕಾಸ್ಟ್ಲಿ ಹರಕ್ಲು ಬ್ಯಾಗು ಏನಕ್ಕೆ ಬ್ಯಾಕು ಈ ಬ್ಯಾಗು ಅನಿಸ್ಬಿಡ್ತು ಮಗನ ಮೇಲೆ ಜಗಳ ಮಾಡ್ದೆ ನೀನು ಬೇಕೆಂದೆ ಅಮ್ಮ ನಾನು ತರಿಸ್ಕೊಟ್ಟೆ ನಾನೇನ್ಮಾಡಲಿ ಅಂತ ಮಗ ಮಗಳಮೇಲೆ ಜಗಳ ಮಾಡ್ದೆ ಏನಕ್ಕೆ ಬೇಕಪ್ಪ ಇಂಥವೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿ ನಾವೇ ಪೇಟೆಗೆ ಹೋಗಿ ತಂದರೆ ಚೆನ್ನಾಗಿರುತ್ತೆ ಅಲ್ವ ಅಂಥೇಳ್ದೆ